ಒಂದು ದಿನ ಏನು ಮಾಡ್ದೆ ನಾನು ನಾನು ಸ್ಕೂಲಿಗೆ ನಡ್ದಿದ್ದೆವು ನಮ್ಮ ಫ್ರೆಂಡ್ಸ್ಗಳೆಲ್ಲ ನನ್ನ ಜೊತೆಯೇ ಹೊರ್ಟಿದ್ದರು ಅವರು ಮಾತಾಡ್ಕೋತಿದ್ರು ಆನ್ಲೈನ್ನಾಗೆ ನಾನು ಒಂದು ಹೇರ್ ಆಯ್ಲ್ ಎಂಬುದು ಆರ್ಡರ್ ಮಾಡಿದ್ದೆ ಅಂತ ಹಂಗೆ ಅಂತ ಎಲ್ಲರೂ ಮಾತಾಡ್ಕೊಳ್ಳುತ್ತಿದ್ರು ಆಗ ನಾನು ಏನು ಕೇಳ್ದೆ ಏನು ಮಾಡಿದ್ರಿ ಎಷ್ಟು ಇದೇನು ಮಾತಾಡ್ಕೊಳ್ಳುತ್ತೀರಿ ಅಂತ ಅಂದಾಗ ನಾನು ಆನ್ಲೈನ್ನಾಗೆ ಒಳ್ಳೆಯ ಇದ್ದಿದ್ದು ಒಂದು ಹೇರ್ ಆಯ್ಲ್ ಆರ್ಡರ್ ಮಾಡಿದ್ದೆ ಅಂತ ಅಂದರು ಅದು ಹೆಂಗಿದೆ ಹೇರ್ ಆಯ್ಲ್ ಅಂತ ಅಂದೆ ನಾನು ಅಂದೆ ಇದೇನು ಹೇರ್ ಆಯ್ಲ್ ಅಂತೀರಿ ನೀವು ಅದು ಆನ್ಲೈನ್ದಾಗೆ ಏನೋ ಆರ್ಡರ್ ಮಾಡ್ತೀರಿ ಆನ್ಲೈನ್ನಾಗೆ ಏನು ಬರ್ತದ್ಯೋ ಏನೊ ಹೇರೆ ಏರೆ ಹೇರ್ ಆಯ್ಲ್ದೆ ಏನ್ರ ಹೇರೇ ಬರ್ತದೋ ಇಲ್ಲ ಮತ್ತೆ ಏನಾರ ಬೇರೆ ಸ್ ಸಾಮಾನು ಬರ್ತದ್ಯೋ ಯಾರಿಗೆ ಗೊತ್ತುಂಟು ಅಂದೆ ನಾನು ಅಂದೆ ಅಂದ್ರೆ ಅಲ್ಲಿ ಫ್ರೆಂಡ್ ಅಂದಳು ನೋಡು ಒಂದು ಸರ್ತಿ ತೊಕೊಂಡ್ ನೋಡು ಎಲ್ಲ ಒಳ್ಳೆಯ ಚೆಂದ ರೀತಿಯಲ್ಲಿ ಇದೆ ಎಲ್ಲ ಒಳ್ಳೆಯದೆ ಇದೆ ನಾವೆಲ್ಲ ಯೂಝ್ ಮಾಡಿ ನೋಡಿದ್ದೇವೆ ಅಂದ್ರು ಬಿ ನನಗೆ ನಂಬಿಕೆ ಆಗಿದ್ದಿಲ್ಲ ಇದು ಏನಪ್ಪ ಹಿಂಗೆ ಇದೆ ಅಂತ ಅವ್ರು ಅನ್ಕೊಲ್ ಅವ್ರು ಹಿಂಗಿದೆ ಅಂತ ನಾನು ಅಂದುಕೊಂಡೆ ಆಮೇಲಕ್ಕೆ ಕೆಲವ್ ದಿನಗಳು ಆದ ಮೇಲೆ ಮೇಲೆ ನಾನು ವಿಚಾರ್ಸ್ದೆ ವಿಚಾರ್ಸಿದ ಮೇಲೆ ಬಿ ನಮ್ಮ ಮನೆ ನಂದು ಹೇರು ಭಾಳಷ್ಟು ಉಚ್ಲತ್ತಿವು ವಿಚಾರಿಸ್ದೆ ವಿಚಾರಿಸಿದೆ ನಮ್ಮ ಮನೆಗೆ ನಮ್ಮ ಮಮ್ಮಿ ಪಪ್ಪಗೆ ಎಲ್ಲರಿಗೂ ಕೇಳ್ದೆ ಇದು ಆದ್ರೆ ನನಗಂತು ನಂಬಿಕೆ ಇಲ್ಲ ಭರ್ವಸಿ ಇಲ್ಲ ಹೆಂಗೆ ಮಾಡಲಿ ನಾನು ತರಸ್ಲ ಬೇಡ ಅಂದೆ ನಾನು ವಿಚಾರ್ಸಿ ನೋಡ್ದೆ ವಿಚಾರ್ಸಿ ನೋಡ್ದ್ರೆ ನೋಡು ಚೆಂದ ಇದ್ರೆ ತೊಕೊಂಡ್ ಬಾ ಅಂತ ನಮ್ಮ ಪಪ್ಪ ನಮ್ಮ ಮಮ್ಮಿ ಅಂತೆಲ್ಲ ಹೇಳ್ದ್ರು ಅಂದರು ನೋಡು ರೀ ಚೆಂದ ಇದೆ ಹೆಂಗೆ ಇದೆ ಮತ್ತು ತಂದಿದ್ದ ಮೇಲೆ ನನ್ನ ದುಡ್ಡು ವೇಸ್ಟ್ ಆಗ್ಬಾರ್ದು ಮತ್ ನಂದು ಹೇರ್ಫಾಲ್ ಮತ್ತೂ ಜಾಸ್ತಿ ಆಗ್ಬಾರ್ದು ಹೇರ್ ಬೀಳ್ಬಾರ್ದು ಅಂತೆಲ್ಲ ಯೋಚನೆ ಮಾಡಿದೆ ಮಾಡ್ದೆ ಮತ್ತು ಇನ್ನು ನನ್ನ ಫ್ರೆಂಡ್ಗಳಿಗೆ ಕ್ಯೋಳ್ದೆ ಹೆಂಗೆ ಇದೆ ಉಪಯೋಗ ಹೇಗಿಲ್ಲ ಅಂತ ಎಲ್ಲವನ್ನೂ ಕ್ಯೋಳ್ದೆ ಅವ್ರೇನು ಅಂದರು ಚೆಂದ ಇದೆ ನೋಡು ನಿನ್ನ ಮನಸ್ಸು ಹೆಂಗಿದೆ ತೊಗೊತೆ ಇಲ್ವೋ ಅಂತ ನಮ್ಗಾದ್ರು ಒಳ್ಳೇದೆ ಅನ್ಭವ ಕೊಟ್ಟಿದೆ ಅಂತ ಅವರೂ ಹೇಳ್ದುರ್ ಆದ್ರೆ ನನಗೆ ಇನ್ನೂ ನನಗೆ ತೊಗೊಬೇಕು ಅಂತ ಅನ್ಸುತ್ತಿದ್ದಿಲ್ಲ ಆದ್ರೂ ಬಿ ಮತ್ತು ನ ನಮ್ಮ ಮಮ್ಮಿ ಅಂದರು ನೋಡು ಒಂದು ತೊಗೊಂಡೇ ಬಿಡು ಹೆಂಗಿದೆ ಹೇಗಿಲ್ಲ ಹಚ್ಕೊಂಡ್ ನೋಡಿದ ಮೇಲೆ ಅಂತ ಅಂದರು ಅಂದರು ನಾನು ಆರ್ಡರ್ ಮಾಡ್ಸ್ದ್ನಪ್ಪ ಆರ್ಡರ್ ಮಾಡಸ್ದೆ ಹಾಗೆ ಮನ್ಸಿನಿಂದ ಅರ್ಧ ಮನ್ಸಿನಿಂದೇ ಮಾಡಿಸ್ದೆ ಮಾಡಲಿ ತೊಗೊಲಿ ಬೇಡ ತಗೊಲಿ ಬೇಡ ಅಂತಂದು ನಮ್ಮ ಮಮ್ಮಿ ಅಂದರು ಅದಕ್ಕೆ ನಾನು ಮಾಡ್ಸ್ದೆ ಆರ್ಡರ್ ಆರ್ಡರ್ ಮಾಡ್ಸಿದ ಮೇಲೆ ಅದು ಏನಾಯಿತು ನನ್ನ ಫ್ರೆಂಡ್ಸ್ಗಳಿಗೆಲ್ಲದು ಆರ್ಡರ್ ಮಾಡ್ಸಿದ್ನೆಲ ಜಲ್ದಿ ಟೂ ಡೇಸ್ನಾಗೆ ಎರಡು ಮೂರು ದಿನ್ದಾಗೆ ಅದು ಜಲ್ದಿ ಬಂತು ಆದ್ರೆ ನನಗ್ ಏನು ಮಾಡ್ತು ಒಂದು ವಾರದ ಮೇಲೆ ಹೆಚ್ಚು ಜಾಸ್ತಿ ತೊಗೊಳ್ತ್ ನಾನು ಏನು ತಿಳ್ಕೊಂಡೆ ಅಯ್ಯೋ ಇದು ಬರ್ತದ್ಯೋ ಇಲ್ಲಪ್ಪ ಇಷ್ಟು ದಿನ ತಕೊಂಡ್ ಬಿಡ್ತು ಒಮ್ಮೆ ಸುಮ್ಮನೆ ನಾನು ಆರ್ಡರ್ ಮಾಡಿದ್ನ ಮತ್ತು ದುಡ್ಡು ವೇಸ್ಟ್ ಆಗ್ಯವೇನ ಮತ್ತು ನಮ್ಮ ಪಪ್ಪನ ದುಡ್ಡು ವೇಸ್ಟ್ ಆಗಿದೇನ ಮತ್ತು ನಮ್ಗೆ ಯಾರೋ ಏನಾರ ಅದು ಅಂದರು ನಾನು ಇದನ್ನು ಮಮ್ಮಿ ಅಂದರು ಏನು ಸುಮ್ಮನೆ ವೇಸ್ಟ್ ಮಾಡಿಸ್ದಿ ದುಡ್ಡು ಅದಿನ್ನೂ ಬಂದಿಲ್ಲ ಏ ಅಂತ ಅಂದರು ಅಂತ ಅದೇ ಯೋಚಿಸ್ಕೊಳತ್ತಿದ್ದೆ ಆದರೂ ಒಂದು ವಾರ ಆದ ಮೇಲೆ ಕೆಲವ್ ದಿನಗಳ ಮೇಲೆ ಅದು ಏನು ಮಾಡ್ತು ಅದು ಬಂತು ಪ್ರೊಡಕ್ಟು ಬಂತು ನಾನು ನೋಡ್ದಾಗ ನೋಡಿ ಹಚ್ಕೊಳ್ಲಿ ಬೇಡ ಹಚ್ಕೊಳ್ಲಿ ಬೇಡ ಇದು ಹಿಂಗಿದೆ ಅಂತ ನಾನು ಮಾತಾಡ್ಕೊಳತ ನನ್ನ ನಾನೇ ಅನ್ಕೊಳತ ಅಂದ್ರೂ ಬಿ ನಮ್ಮ ಮಮ್ಮಿ ಅಂದರು ಸುಮ್ಮನೆ ತ ಇಷ್ಟು ದಿನ ಆಯಿತು ತಂದು ಹಚ್ಕೊಂಡ್ ನೋಡು ಏನು ಏನು ಅದರ್ದು ಹೆಂಗಿದೆ ಹೇಗಿಲ್ಲ ಅಂತ ಅಂದರು ಅಂದ್ರೂ ನೋಡ್ತೀನಿ ಮಮ್ಮಿ ಹಚ್ಕೋತೀನಿ ನಾನು ಎರಡು ಮೂರು ದಿನ ತಾಳು ಅಂತೆಲ್ಲ ಮಮ್ಮಿಗೆ ಅಂದೆ ಅಂದ್ರೂ ಬಿ ನಮ್ಮ ಮಮ್ಮಿ ಹಚ್ಕೋ ಹಚ್ಕೋ ಅಂದರು ಅಂದ್ರೆ ನಾನು ಏನು ಮಾಡ್ದೆ ಹಚ್ಕೊಂಡ್ ಬಿಟ್ಟೆನಪ್ಪ ಒಂದು ದಿನ ಹಚ್ಕೊಂಡು ಬಿಟ್ಟಾಗ ಏನಾಯಿತು ಅದೇನು ಒಳ್ಳೆಯ ರೀತಿಯಿಂದ ಎರಡು ಮೂರು ದಿನ ಆರ ಒಳ್ಳೆಯ ರೀತಿಯಿಂದ ಉಪಯೋಗವಾಯಿತು ಏನೂ ಹೇರ್ಫಾಲ್ ಆಗಿಲ್ಲ ಏನೂ ಹೆ ಕೂದಲು ಉದುರಿಲ್ಲ ನಾನು ಅಂದೆ ಅಪ್ಪ ನಾನು ರೊಕ್ಕ ವೇಸ್ಟ್ ಆಗಿಲ್ವಲ್ಲ ತರಿಸಿ ಚೆಂದ ಇತ್ತು ಇಷ್ಟು ದಿನ ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ ಇವು ಹಿಂಗೆ ಆಗ್ತವ್ ಹಂಗೆ ಆಗ್ತಾವಲ್ಲ ಅಂತ ಆದ್ರೆ ಇಷ್ಟು ದಿನ ನನಗೆ ನಂಬಿಕೆ ಬಂದ್ ಬಿಡ್ತು ಇದು ಏನೂ ಬಿ ಆಗ್ಲತ್ತಿಲ ಅಂತಂದು ಹಾಗೆ ಕೆಲವು ದಿನಗಳು ಹಚ್ಕೊಳತಪ ಹಚ್ಕೊಳತರ್ ಏನಾಯಿತು ಒಂದು ಸಡನ್ಲಿ ನಾನು ಹೇರ್ ವಾಶ್ ಮಾಡ್ಕೊಳ್ಳುತ್ತ ಆದರೂ ಸಡನ್ಲಿನೆ ಹೇರ್ಫಾಲೇ ಆಗ್ಲತ್ತು ಹೇರು ಉಜುಲತ್ತು ಮತ್ತು ಹೇರ್ ನಾನು ತಲೆ ಬಾಚ್ಕೊಳ್ಳುತ್ತ ತಲಿ ಹಿಕ್ಕೊಳತ್ತೆ ಮತ್ತೆ ಹೇರ್ ಹೊಂಟ್ವು ಹೇರ್ ಹೊರ್ಟ್ರೆ ಮಮ್ಮಿಗೆ ಹೇಳೋದ್ ಮಮ್ಮಿ ಎರಡು ಮೂರು ದಿನ ಚೆಂದಿತ್ತು ಮತ್ತು ತೋಡ ದಿನ ಆದ ಮೇಲೆ ಹೀಗೆಲ್ಲ ಆಯಿತು ಹಿಂಗೆಲ್ಲ ಆಯಿತು ನಾನು ಮೊದಲೇ ಮತ್ತು ಏನು ಮಾಡಿದೆ ನಾನು ನಾನು ತರಿಸಿದ ಎರಡು ಮೂರು ದಿನ್ದಾಗೆ ಮತ್ತು ನಾನು ಬಾಜು ಬಾಜು ಇದ್ದಿದ್ದ ನಂದು ಅಕ್ಕಪಕ್ಕದಲ್ಲಿದ್ದ ನನ್ನ ಫ್ರೆಂಡ್ಸ್ಗಳಾಗ್ಲಿ ನನ್ನ ಅಕ್ಕಪಕ್ಕ ನಾನು ಅವ್ರಿಗೆ ಹೇಳ್ ಬರ್ತಿದಿದ್ದೆ ಇದು ಒಳ್ಳೆಯ ಪ್ರಾಡಕ್ಟ್ ಇದೆ ನೋಡಿ ತಗೋರಿ ನಾನು ಬಿ ಎರಡು ದಿನ ಆಯ್ತು ಹಚ್ಕೊಂದು ಹೇರ್ಫಾಲ್ ಉದ್ಲತ್ತಿಲ್ಲ ಏನಾಗ್ಲತ್ತಿಲ್ಲ ಅಂತ ಹೇಳ್ಬಿಟ್ಟೆ ಆದ್ರೆ ಏನು ಮಾಡಿದ್ರು ಅವರೂ ನನ್ನ ಮಾತು ನಂಬಿ ಏನು ಮಾಡಿದ್ರು ತಗೊಂದುರಪ್ಪ ತಕೊಂದು ಅವ್ರಿಗೆ ಬಿ ನನ್ನ ರೀ ನನ್ನ ಥರವೇ ಒಂದು ವಾರ ಆಗಿದ್ದ ಮೇಲೆ ಅವ್ರಿಗೆ ಬಿ ನನ್ನ ಥರವೇ ಕೂದ್ಲು ಉಜ್ಲತ್ತು ಎಲ್ಲ ಆಗ್ಲತ್ತು ಅವ್ರು ನಿನ್ನ ಅವ್ರು ಬಂದರು ಮನೆಯಲ್ಲಿ ಬಂದು ನಿನ್ನ ಮಾತು ನಂಬಿ ನಾನು ತೊಕೊಂಡೆವಪ್ಪ ಈಗ ತೊಕೊಂಡ್ರ್ ನಮ್ಮ ಹೇರ್ಫಾಲ್ ಆಗ್ಲತ್ತ ಹೇರ್ ಉಜ್ಲತ್ತಾವ್ ಎಷ್ಟು ಉಜ್ಲತ್ತವಂತಿ ಅವ್ರನ್ನು ಬೈಲತ್ತುರಪ್ಪ ನನ್ನ ಬೈಲತ್ತುರ್ ನಾನು ಅಂದೆ ಇದಕ್ಕೆ ನನ್ನ ನಂಬಿಕೆ ನನ್ನ ತಕೊಮ್ಮದ್ ಇದ್ದಿದ್ದಿಲ್ಲ ಇದಕ್ಕೆ ನಂಬಿಕೆ ಮಾಡೇ ನಾನು ತಪ್ಪು ಮಾಡಿ ಬಿಟ್ಟೆನಲ್ಲ ಅಂತ ನಾನು ಯೋಚಿಸ್ದೆ ಅದಲ್ಲದೆ ನಾನು ಮಂದಿ ಕೈಲಿ ಬೈಸ್ಕೊಂದೆ ಉಗುಳ್ಸ್ಕೊಂದೆ ಅವ್ರಿಗೆ ನಾನಾ ರೀತಿಯಲ್ಲಿ ನನ್ನನ್ನ ಬೈದರು ಅವಮಾನ ಮಾಡಿದ್ರು ಈಕೆ ಏನಪ್ಪ ಈಕಿಯ ಮಾತು ಕೇಳ್ದೇವ್ ಕೂದಲೆಲ್ಲ ಉದುರ್ನಾಟ್ತುವ್ ಅಂತ ಬೈಲತ್ತುರು ಬೈಲತ್ರು ನನಗೂ ಅವಮಾನ ಮತ್ತು ನಮ್ಮ ತಂದೆ ತಾಯಿಗೂ ಅವಮಾನ ಆಯಿತಲ್ಲ ಈ ಎಣ್ಣೆಗೋಸ್ಕರ ಈ ಹಾ ಹೇರ್ಫಾಯ್ಲ್ಗೋಸ್ಕರ ಅಂತ ನಾನು ಅಂತ ನಾನು ದುಃಖಿಸ ದುಃಖಿಸ್ಲತ್ತಿದೆ ದುಃಖಿಸ್ಲತ್ತಿ ಇದೇನಪ್ಪ ನನ್ನ ದುಡ್ಡು ವೇಸ್ಟಾಯಿತು ಎಲ್ಲನೂ ವೇಸ್ಟಾಯಿತು ಇದು ಎಂಥ ಎಣ್ಣೆ ನಾನು ಮೊದಲೇ ಈ ಆನ್ಲೈನ್ದು ಶಾಪಿಂಗ್ ಮೇಲೆ ನಂಬಣಿ ಇದ್ದಿಲ್ಲ ಈ ಆನ್ಲೈನ್ ಎಣ್ಣೆ ಮೇಲೆ ನನ್ನ ನಂಬನ್ ಇದ್ದಿಲ್ಲ ಹಾಗೇ ಮೊದಲು ಆನ್ಲೈನ್ನಲ್ಲಿ ಇದು ಏನು ಬರ್ತದ್ಯೋ ಏನಿಲ್ವೋ ಅದು ತಲಿಗ್ ಹಚ್ಕೊಳದೇನೋ ಅದ್ರದ್ದು ಬೇರೇರು ಯಾರೂ ಜನ ಯೂಝ್ ಮಾಡ್ಯಾರೋ ಹೇಗಿಲ್ಲೋ ಅದು ಪ್ರಾಡಕ್ಟ್ ಹೆಂಗಿದೆನೊ ಹೇಗಿಲ್ಲೊ ಅಂತ ನಾನು ನಂಬಿಲ್ಲ ಏನಿಲ್ಲ ನಾನು ಬೈಸ್ಕೊಂಡ್ ಬಿಟ್ಟೆ ಅದು ಹೇ ಮತ್ತೇನು ಮಾಡಿದೆ ಅದು ಹಚ್ಕೊಂಡ್ ಬಿಟ್ಟಿದ್ದ ಮೇಲೆ ಬಿ ಅದು ಹೇರ್ ಹಾಗೆ ಉದುರುತ್ತಾ ಇದ್ದವು ಉದುರುತ್ತಾ ಇದ್ದವು ಏನಪ್ಪ ಇದು ನನ್ನ ಕೂದಲು ಬರ್ತವೋ ಇಲ್ವೋ ಈ ಕೂದಲು ಉದ್ರುತಾವೆ ಇಲ್ವೋ ಈ ಹೇರ್ಫಾಲ್ ಇದು ಹೆಂಗಿದೆ ನಾನು ಸುಮ್ಮನೆ ಹಚ್ಕೊಂಡು ಬಹಳಷ್ಟು ಪಶ್ಚಾತ್ತಾಪ ಪಡ್ಲತ್ನಪ್ಪ ಬಹಳಷ್ಟು ಪಶ್ಚಾತ್ತಾಪ ಪಡ್ಲತ್ತೆ ಅದೇ ರೀತಿ ಏನು ಮಾಡ್ತು ಪಶ್ಚಾತ್ತಾಪ ಪಡ್ಲತ್ತಿ ನಮ್ಮ ಮಮ್ಮಿಗೆ ಬಿ ಅಂದೆ ನಮ್ಮ ಮಮ್ಮಿ ಬಿ ಅಂದರು ಮಗಳೆ ನೋಡು ಇದು ನೀ ಆರ್ಡರ್ ಮಾಡ್ಸಿದ್ಯ ಆದ್ರೆ ಎಲ್ಲ ವೇಸ್ಟಾಯಿತು ಹಣವೂ ವೇಸ್ಟಾಯಿತು ದುಡ್ಡೂ ಹಣವೂ ವೇಸ್ಟಾಯಿತು ಮತ್ತು ನಿನ್ನ ಕೂದಲು ಬಿ ಉದ್ಲತ್ತು ಮತ್ತು ಬಾಕಿ ಜನರು ನಿನ್ನನ್ನು ಬೈಲತ್ರು ಮಗಳೆ ಇನ್ನು ಹೆಂಗೆ ಹೇಗಾಯ್ತು ನೋಡು ಇದು ಹೇರ್ಫಾಲಂತ ಸುಮ್ಮನೆ ತರಿಸಿದೆ ಹೇರ್ ಆಯ್ಲು ಸುಮ್ಮನೆ ಇದು ಮಾಡಿದ್ದೇವೆ ಅಂತ ನಮ್ಮ ಮನೆವ್ರು ನಾವೆಲ್ಲ ಪಶ್ಚಾತ್ತಾಪ ಪಡ್ಲ್ತ್ತಿದೆವು ಆದ್ರೂ ಬಿ ನೋಡಪ್ಪ ಹೆಂಗೆ ಮಾಡೀರಿ ಹೇಗಿಲ್ಲ ಅಂತ ಇದು ಮಾಡಿದೆವು ಅದು ಆದರೆ ವೇಷ್ಟೇ ಆಗೋಯಿತು ಏನು ಮಾ ಏನು ಮಾಡ್ಬೇಕಾಯ್ತು ಅಂತ ಜನರು ಉಗ್ಳಿ ಬೈಯುತ್ತಲೇ ಇದ್ದಿದ್ದರು ಯಾವ ಯಾವಾಗ ಯಾವಾಗ ಹೇರಂಬುದು ಉದ್ಲತ್ತೆವಲ ಆಗ ಜನರು ಬಿ ನಿನಗೆ ಏನು ನಿನ್ನ ಮಾತು ನಾವು ಸುಮ್ಮನೆ ಕೇಳ್ದೆವು ನಿನ್ನ ಮಾತು ಸುಮ್ಮನೆ ಕೇಳ್ ನಾವು ತರಿಸ್ದೆವು ಹಂಗೆ ಮಾಡ್ದೆವು ಹಿಂಗೆ ಮಾಡ್ದೆವು ಅಂತ ಅವ್ರ್ ನನಗೆ ಬೈಲತ್ತುರಪ ಈಗ ಹೀಗೆ ಮಾ ಆಗ್ಲತ್ತುರು ಅಸಲಿಗೆ ನಾನು ಹೇಳ್ತಿದ್ದೆ ನು ಅಯ್ಯೋ ಆಲೈ ಆನ್ಲೈನ್ ಶಾಪಿಂಗೆ ಮಾಡೋದೆ ವೇಸ್ಟ್ ಯಾವ್ದು ಬಿ ನ ತರಸ್ಬಾರ್ದ್ ನಾವು ಮುಂದಿನ ದುಖಾನ್ ಎದುರು ಹೋಗಿ ತಕೊಂದು ಬರೋದೆ ಒಳ್ಳೆಯದು ಆನ್ಲೈನ್ ಅದು ನನಗೆ ಈಗ ಒಳ್ಳೆಯ ಪಾಠ ಕಲಿಸಿಬಿಡ್ತು ಹೆಂಗೆ ಅಂತಂದರೆ ಹು ದುಖಾನ್ದಾಗೆ ಹೋಗಿ ತೊಕೊಂಡ್ ಬಂದರೆ ನಮ್ದು ಹೆಂಗಿರ್ತದೆ ಹೇಗಿಲ್ಲ ಅವನ್ನು ತೆಗೆದ್ ಬಿ ನೋಡ್ಬೋದು ಆದರೆ ಈ ಆನ್ಲೈನ್ನಲ್ಲಿ ಅದ್ರಲ್ಲಿ ಏನು ಹಾಕಿಕೊಡ್ತಾರೆ ಏನು ಮಾಡ್ತಾರೆ ಏನಿಲ್ಲಪ್ಪ ಈಗಂತೂ ನನಗೆ ಆನ್ಲೈನ್ ಮೇಲೆ ಭರ್ವಸಿಯಾನೆ ಹೋಗಿ ಹೋಗಿ ಹೋಗಿ ಬಿಟ್ಟಿದ್ ನೋಡಿ ನಾನು ಆನ್ಲೈನ್ ಮೇಲೆ ಭರ್ವಸಿ ಮಾಡೋದೆ ಅಂತಿಲ್ಲ ಸುಮ್ಮನೆ ನಾನು ತೊಕೊಂಡ್ ಬಿಟ್ಟೆ ದುಡ್ಡೂ ವೇಸ್ಟಾಯಿತು ಎಲ್ಲನೂ ವೇಸ್ಟಾಯಿತು ನನ್ನ ಸಮಯವೂ ವೇಸ್ಟಾಯಿತು ಎಲ್ಲನೆ ವೇಸ್ಟಾಯಿತು ಅದಕ್ಕಿಂತ ಮು ಚೆನ್ನಾಗಿ ನಾನು ಆನ್ಲೈನ್ಗಿಂತ ನಾನು ಮಾರ್ಕೆಟ್ಗೆ ಹೋಗಿ ನಾನು ತೊಕೊಂಡ್ ಬಂದರೆ ಎಷ್ಟೋ ಒಳ್ಳೇದಾಗುತ್ತಿತ್ತು ಅಂದು ಈಗ ಪಶ್ಚಾತ್ತಾಪ ಪಡ್ಲತ್ತಿದೀನಿ ಪಶ್ಚಾತ್ತಾಪ ಪಡೋದ್ಕಿಂತ ಮೊದಲು ನಾನು ಹೋಗಿ ತೊಕೊಂಡ್ ಬಂದರೆ ಎಲ್ಲ ಮುಗಿದೇ ಹೊಗ್ತಿತ್ತು